ಅಲೋ ನಮಸ್ತೆ ಯಾರು ನಮ್ಮಿಂದ ಏನು ಆಂ ಹೇಳ್ರಿ ಹೇಳ್ರಿ ಹೌದ್ ಹೌದ್ ರೀ ಹೌದು ಹೌದು ಹೌದು ಹ್ಞೂ ಹ್ಞೂ ಆಯ್ತು ರೀ ಅದಕ್ಕೆ ನಾವೇನು ಇದಿಲ್ಲ ನಮ್ಮ ರೂಮ್ಸ್ ಇದ್ದಾವೆ ಅದಾದ ಮೇಲೆ ನಿಮ್ಮನ್ನು ಕರ್ದ್ಕೊಂಡು ಹೋಗೋದಕ್ಕೆ ಪ್ರವಾಸಿ ತಾಣಗಳಿಗೆ ನಮ್ಮ ವೇಯ್ಕಲ್ ಕೂಡ ಇದೆ ಅದಕ್ಕೆ ಒಂದಿಷ್ಟು ಅಮೌಂಟ್ ಇರ್ತದೆ ಏಕಂದ್ರೆ ಒಂದು ಹ್ಞೂ ಫ್ಯಾಮಿಲಿ ಫ್ಯಾಮಿಲಿ ಟ್ರಿಪ್ ಆಗಿರೋದರಿಂದ ನೀವು ಬಳ್ಳಾರೀಲ್ಲಿ ಇರುವಂಥ ಸುತ್ತಮುತ್ತಲಿನ ಪ್ರವಾಸಿ ತಾಣವನ್ನಂತು ನೋಡಬೇಕಾಗುತ್ತೆ ಅದಾದ ಮೇಲೆ ನೀವು ಬಂದು ಖಂಡಿತ ಕಂಡ್ ಇಲ್ರಿ ಖಂಡಿತ ಖಂಡಿತ ಮಾಡೋಣ ಏಕಂದ್ರೆ ನಮ್ಮ ಏಜೆಂಟ್ ಕೂಡ ಇನ್ನೊಬ್ರು ಇದ್ದಾರೆ ನಿಮ್ಮನ್ನು ಒಂದು ಪ್ರವಾಸಿ ತಾಣ ಮತ್ತು ನಮ್ಮದೇ ಆದಂಥ ಬಳ್ಳಾರಿಯ ಒಂದು ಫೋರ್ಟಿದೆ ಏಕಂದ್ರೆ ಒಂದು ಕೋಟೆ ಇದೆ ಆ ಕೋಟೇನ್ನ ಕರ್ಕೊಂಡೋಗಿ ಅಲ್ಲಿನ ಒಂದು ಐತಿಹಾಸಿಕ ಒಂದು ಐತಿಹಾಸಿಕದ ಬಗ್ಗೆ ಕೂಡ ನಿಮಗೆ ತಿಳ್ಸ್ತಾರೆ ಈ ಮೃಗಾಲಯ ಇದೆ ಮೃಗಾಲಯ ಇದೆ ಇಲ್ಲೇ ಸೆಕೆಂಡ್ ಗೇಟಲ್ಲಿ ಆ ಮೃಗಾಲಯಕ್ಕೆ ಕೂಡ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಮ್ಮನ್ನು ಭೇಟಿ ಮಾಡಿಸಿ ಅಲ್ಲಿ ಅದೆಲ್ಲ ಆದ ಮೇಲೆ ಸಂಜೆ ಮತ್ತೆ ನಿಮ್ಮನ್ನು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಾರೆ ಓಹ್ ಓಕೆ ಓಕೆ